ನೀವು ಮಾಡಲು ಪ್ರಯತ್ನಿಸಿದ ಅತ್ಯಂತ ಕಷ್ಟಕರವಾದ ಅಡುಗೆ ಯಾವುದು ಆ ಅನುಭವದಿಂದ ನೀವು ಕಲಿತ ಪಾಠವೇನು ನಾನು ಮಾಡಲು ಪ್ರಯತ್ನಿಸಿದ ಅಡುಗೆ ಜೀರಾ ರೈಸ್ ಮತ್ತು ದಾಲ್ ಫ್ರೈ ಅಡುಗೆಯನ್ನು ಮಾಡುವಾಗ ತುಂಬ ಜನರಿಗೆ ಕೇಳಿ ಹೇಗೆ ಮಾಡುವುದು ಅನ್ನೋದು ಬರೆದುಕೊಂಡು ಆಮೇಲೆ ಮಾಡುವಾಗ ಏನು ಮರೆತು ಹೋದಾಗೆ ಆಗುತ್ತಿತ್ತು ಆದರೂ ಹೆಚ್ಚು ಕಡಿಮೆ ನೆನಪಿಸಿಕೊಂಡು ಅಡುಗೆಯನ್ನು ಮಾಡಿದೆ ಅಡುಗೆ ಮಾಡುವಾಗ ಆವತ್ತು ಗೊತ್ತಾಯಿತು ನಮ್ಮ ಅಮ್ಮ ದಿನ ಇಷ್ಟು ಕಷ್ಟಪಟ್ಟು ಅಡುಗೆ ಮಾಡುತ್ತಾರೆ ಎಂದು ಅಡುಗೆ ಮಾಡುವುದು ಇಷ್ಟನೇ ಆದರೆ ಇಷ್ಟಪಟ್ಟು ಮಾಡಿದರೆ ಕಷ್ಟ ಇರುವುದಿಲ್ಲ ಹೇ ಹಾಗೆ ಅಡುಗೆ ಮಾಡುವಾಗ ಉಪ್ಪು ಜಾಸ್ತಿ ಹಾಕಿದ್ದರೆ ಕಡಿಮೆ ಮಾಡೋಕಾಗಲ್ಲ ಅದೇ ಉಪ್ಪು ಕಡಿಮೆ ಆಗಿದ್ದರೆ ರುಚಿಗೆ ತಕ್ಕಷ್ಟು ಹಾಕಬಹುದು ಅದೇ ರೀತಿ ಜೀವನದಲ್ಲಿ ನಾವು ಮಾತು ಜಾಸ್ತಿ ಆಡಿದರೆ ನಮಗೆ ನಿಮಗೆ ಯಾವ ಬೆಲೆ ಕೊಡುವುದಿಲ್ಲ ನಮ್ಮ ಮಾತನ್ನು ಕಡಿಮೆ ಮಾಡಿದರೆ ಆ ಸ್ಥಾನದಲ್ಲಿ ನಮಗೆ ನಿಮಗೆ ಜಾಸ್ತಿ ಬೆಲೆ ಸಿಗುತ್ತದೆ